ನನಗೆ ಹಳೆ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಏಕೆಂದ್ರೆ ಅದರಲ್ಲಿ ತುಂಬ ಮೀನಿಂಗ್ಫುಲ್ಲು ಹಾರ್ಟ್ ಟಚ್ ಅನ್ಸುತ್ತೆ ಇವಾಗ ಬರೋ ಹಾಡುಗಳೆಲ್ಲ ಮೀನಿಂಗ್ಲೆಸ್ಸು ಅರ್ಧ ಮೀನಿಂಗ್ ಇರುತ್ತೆ ಮೀನಿಂಗ್ ಇರಲ್ಲ ಸ್ವಲ್ಪ ಹಾಡುಗಳಲ್ಲಿ ಏನೋ ಸು ಮ್ಯೂಸಿಕ್ ಅದು ಇದೇ ಇರುತ್ತೆ ಆದರೆ ಮಾ ಮೀನಿಂಗ್ ಜಾಸ್ತಿ ಇರೋದೆಂದ್ರೆ ಹಳೆ ಸಾಂಗ್ಸ್ ತುಂಬ ಮೀನಿಂಗ್ ಫುಲ್ ಇರುತ್ತೆ ನೋಡೋಕ್ಕೂ ಎಲ್ಲರೂ ಫ್ಯಾಮಿಲಿ ಥಿಯೇತರಲ್ಲಿ ಹೋಗಿ ಕೂತ್ಕೊಂಡು ಕೇಳಿ ಸಾಂಗ್ಸ್ ಕೆಳೋಕ್ಕೂ ಚೆನ್ನಾಗಿರ್ತಾಯಿತ್ತು ಮೊದ್ಲು ಹಾಡುಗಳೆಲ್ಲ ಹಳೆಯ ಸಾಂಗ್ಸ್ ಎಲ್ಲ ನನ್ಗೆ ಸಾಂಗ್ಸಲ್ಲಿ ಹಾಡೋವ್ರು ಎಸ್ ಪಿ ಬಾಲ ಸುಬ್ರಹ್ಮಣ್ಯಮ್ ಚಿತ್ರ ಅಂಥವ್ರೆಲ್ಲ ತುಂಬ ಇಷ್ಟ ಸುನೀತಾ ತೆಲುಗು ಅಲ್ಲಿ ತುಂಬ ಇಷ್ಟ ಆಗುತ್ತೆ ನನ್ಗೆ ತೆಲುಗು ಸಾಂಗ್ಸಲ್ಲಿ ತುಂಬ ಇಂಟ್ರೆಸ್ಟಿದೆ ಕನ್ನಡಲ್ಲಿ ಅಂದರೆ ಇದು ಬೊಂಬೆ ಹೇಳುತೈತೆ ರಾಜ್ಕುಮಾರ್ ತುಂಬ ಇಷ್ಟ ಆ ಸಾಂಗ್ ಅಂದರೆ ಅವ್ರು ಯಾರು ಹೇಳಿದ ಎಲ್ಲ ಅವರೆ ನೆನ್ಪು ಆಗ್ತಾಯಿರ್ತಾರೆ ಪಾಪ ಅರ್ಧ ಇದರಲ್ಲೇ ಹೋದ್ರವ್ರು ಆದರೆ ಕೆ ತೆಲ್ಗುವಲ್ಲಿನೂ ಎಸ್ ಪಿ ಬಾಲ ಸುಬ್ರಹ್ಮಣ್ಯ ಅವರು ಚೆನ್ನಾಗಿ ಆಡ್ತಾಯಿದ್ರು ಆದರೆ ಅವ್ರುನೂ ಪಾಪ ಇಲ್ಲ ಇವಾಗ ಅವರೂ ನೆನ್ಪುಗಳು ಮಾತ್ರ ಇವೆ ಅವ್ರು ಹಾಡ್ಗಳು ಕೇಳಿದಾಗೆಲ್ಲಾ ಅವರೇ ನೆನ್ಪು ಆಗ್ತಾಯಿರ್ತಾರೆ ನನ್ಗೆ ಹಳೆ ಸಾಂಗ್ಸ್ ಅಂದರೆ ತುಂಬ ಇಷ್ಟ ನಮ್ಮ ಫಾಮ್ಲಿ ಎಲ್ಲರ್ಗೂನು ಅಷ್ಟೇ ಇವಾಗ ಮಕ್ಳು ಕಥೆ ಬಿಟ್ಟರೆ ಹಳೆಯವ್ರಿಗೆ ನಮ್ಮ ದೊಡ್ಡವ್ರಿಗೆಲ್ಲನೂ ಹಳೇ ಸಾಂಗ್ಸೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಮನೇಲಿ ನಮಗೆ